ಬರವಣಿಗೆ ಬರವಣಿಗೆ ಮಾಡುವಾಗ ಮೇಯ್ನ್ ನಮಗೆ ಬೇಕು ಒಳ್ಳೆಯ ವಾತಾವರಣ ಅಂದರೆ ನಾವೀಗ ಸಂಗೀತ ಕೇಳ್ತಾ ಕೇಳ್ತಾ ಬರವಣಿಗೆ ಮಾಡ್ಬೋದು ನಾನು ಮ ಮಾಡ್ತಿದ್ದೀನಿ ಈಗಲೂ ಮಾಡ್ತೇನೆ ಅದು ಉತ್ತಮ ಯಾಕೆಂದರೆ ನಮ್ಮ ಸಂಗೀತ ನಮ್ಮ ನಾವು ಕಿವಿಯಲ್ಲಿ ಆಲಿಸುವಾಗ ಬರವಣಿಗೆ ನಮ್ಮ ಅಕ್ಷರ ಕೂಡ ಚೆಂದ ಆಗುತ್ತೆ ನಮಗೆ ಮನಸ್ಸು ಕೂಡ ಇರ್ತದೆ ಸೊ ಇದಕ್ಕೆ ಸಂಬಂಧವಾಗಿ ನಮ್ಮ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ಏಕಾಗ್ರತೆ ಬರಲಿಕ್ಕೆ ಮೈಯ್ನಾಗಿ ಧ್ಯಾನ ಧ್ಯಾನ ಬಿಟ್ಟರೆ ಸಂಗೀತ ಸೊ ನಾನು ಹೇಳಿದ್ದು ಏಕಾಗ್ರತೆ ಗೆ ಕೂಡ ನಾವು ಜಾಸ್ತಿ ಹೊತ್ತು ಸಂಗೀತ ಕೇಳಿದರೆ ಒಳ್ಳೆ ಸಂಗೀತ ಕೇಳಿದರೆ ನಮಗೆ ನಮ್ಮ ಏಕಾಗ್ರತೆ ಜಾಸ್ತಿ ಖಂಡಿತವಾಗಲು ಆಗ್ತದೆ ಅದು ಬಿಟ್ಟೆ ಅದು ಬಿಟ್ಟರೆ ಧ್ಯಾನ ಅದರಲ್ಲೂ ಕೂಡ ಏಕಾಗ್ರತೆ ಜಾಸ್ತಿ ಆಗುತ್ತೆ ಮಾತ್ರ ಬರವಣಿಗೆ ಮಾಡುವಾಗ ನಮಗೆ ಪ್ರೇರಣೆ ಪಡಲಿಕ್ಕೆ ನಮಗೆ ಸಂಗೀತ ಸಂಗೀತ ಬಿಟ್ಟರೆ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಏನೋ ಟೆನ್ಷನ್ ಅಥವಾ ಯಾವುದ್ರ ಬಗ್ಗೆ ಚಿಂತೆ ಕೂಡ ಇರಬಾರ್ದು ಆವಾಗ ನಾವು ಸ್ವಚ್ಛಂದವಾಗಿ ಯಾವುದೇ ತಪ್ಪಿಲ್ಲದೆ ಬರವಣಿಗೆ ಮಾಡ್ಬೋದು ಅದು ನಮಗೆ ಯಾವಾಗ ಸುಸ್ತು ಕೂಡ ಅನ್ನಿಸುವುದಿಲ್ಲ ನಾವು ಯಾವಾಗ ಸುಸ್ತಾಗಿರ್ತೇವೆ ನಮಗೆ ಇನ್ನೊಂದು ಕೆಲಸ ಸುಸ್ತಾಗ್ತದೆ ನಾವು ಯಾವಾಗಲೂ ಮನಸ್ಸಿಂದ ನಾವು ಯಾವಾಗಲೂ ಆರೋಗ್ಯವಾಗಿರ್ತವೆ ಆವಾಗ ನಮಗೆ ಕಷ್ಟ ಅಂತ ಅನ್ನಿಸುವುದಿಲ್ಲ ನಾವು ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡಿದರೆ ನಮಗೆ ಯಾವ ಕೆಲಸ ಕೂಡ ಕಷ್ಟ ಆಗುವುದಿಲ್ಲ ಅದಕ್ಕೋಸ್ಕರ ಬರವಣಿಗೆ ಮತ್ತು ಏಕಾಗ್ರತೆ ಎರಡಕ್ಕೂ ಸಂಬಂಧ ಇದೆ ಸೋ ಅದಕ್ಕೆ ನಾನು ಜಾಸ್ತಿ ಹೇಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆಂದರೆ ನಾನು ಕೆಲವೊಮ್ಮೆ ಅಂದರೆ ನಾನು ಲೈಫಲ್ಲಿ ಸ್ವಲ್ಪ ಬಿಸಿ ಇರುವಾಗ ನಾನು ತುಂಬ ಸಂಗೀತ ಕೇಳ್ತೇನೆ ಅಂದರೆ ಹೋಗುವಾಗ ಅದಕ್ಕೆ ಕೆಲಸ ಮಾಡೋ ಮಾಡುವಾಗ ಸೊ ಆವಾಗ ನಮ್ಮ ಅಂದರೆ ಮನಸ್ಸಲ್ಲಿ ಸ್ವಲ್ಪ ಚಂಚಲತನ ಇದ್ದರೆ ಅಥವಾ ಬೇಜರಿದ್ದರೆ ಆವಾಗ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ನಾನು ಇದನ್ನು ಪ್ರೇರಣೆಯಾಗಿ ನಾನು ತಗೊಳ್ತೇನೆ ಸೊ ನನ್ನ ಪ್ರಕಾರ ಬರವಣಿಗೆ ಮಾಡುವಾಗ ಸಂಗೀತ ಕೇಳುವುದು ಒಳ್ಳೆಯ ಆಲೋಚನೆ ಮಾಡೋದು ಇದು ಒಳ್ಳೆಯ ವಿಚಾರ ಆಚಾರ ಕೂಡ ಅಷ್ಟೇ ಸೊ ಏಕಾಗ್ರತೆ ಬರಲಿಕ್ಕೆ ಧ್ಯಾನ ಮಾಡಬೇಕು ದೇವರ ಭಕ್ತಿಗೀತೆ ಕೇಳಬೇಕು ಸೊ ಇದು ಕೂಡ ಉತ್ತಮ ವಿಚಾರ